ನಾವು ಹಾರೋಹಳ್ಳೀಲಿ ಇದ್ದೀವಿ ರೀ ಇದ್ದೀವಿ ನಮ್ಮ ಊರಿನಲ್ಲಿ ಚರಂಡಿ ವ್ಯವಸ್ಥೆನೇ ಇಲ್ಲ ಅದರಿಂದ ನಮಗೆಲ್ಲ ತುಂಬ ಕಷ್ಟ ಆಗೋಗಿದೆ ನಮ್ಮ ವಠಾರದಲ್ಲಿ ಸುಮಾರು ಇಪ್ಪತ್ತೈದು ಮನೆಗಳಿದ್ದಾವೆ ಎಲ್ಲೂ ಚರಂಡಿ ವ್ಯವಸ್ಥೆ ಇಲ್ದಿರ ಅದೆಲ್ಲ ರೋಡಿಗೆ ಬರ್ತಾ ಇದೆ ಅದೇ ರೋಡಲ್ಲಿ ಒಂದೆರಡು ಕಲ್ಲು ಹಾಕಿಬಿಟ್ಟು ನಾವು ಓಡಾಡ್ತಾ ಇದ್ದೀವಿ ಮಕ್ಕಳು ಸಹಿತ ಅದನ್ನೇ ದಾಟಿ ದಾಟಿ ಹೋಗ್ಬೇಕಾಗತ್ತೆ ಮತ್ತೆ ಇದರಿಂದ ನಮಗೆ ಸೊಳ್ಳೆಗಳು ಎಲ್ಲ ಬಂದು ನಮಗೆ ತುಂಬ ಆರೋಗ್ಯ ಪರಿಸ್ಥಿತಿ ನಮಗೆ ತುಂಬ ಹದಗೆಡ್ತಾಯಿದೆ ನಮ್ಮ ಏರಿಯಾದಲ್ಲಿ ಹಾಗಾಗಿ ದಯವಿಟ್ಟು ನಾವು ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಮುನ್ಸ್ಪಾಲ್ಟಿಯವ್ರಿಗೆ ನಾವು ಅದಕ್ಕೆ ಅದೆಲ್ಲ ನಮಗೆ ಸರಿ ಮಾಡ್ಸ್ಕೊಡಿ ಅಂತ ನಾವು ಕೇಳಿದ್ದೀವಿ ಅದಕ್ಕೆ ಪರಿಹಾರ ಮಾಡಿಕೊಡಿ ಅಂತ ಕೇಳಿದ್ದೀವಿ ನಾವೆಲ್ಲ ಗ್ರಾಮಸ್ ನಮ್ಮ ಏರಿಯಾ ವಾಸಿಗಳೆಲ್ಲ ಸೇರಿ ಅರ್ಜಿ ಸಲ್ಲಿಸಿದೀವಿ ಈಗ ಅವರದನ್ನ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಂಡಿದೀವಿ ಅಲ್ಲೆಲ್ಲ ನೀಟಾಗಿ ಡ್ರೈನೇಜ್ ಸಿಸ್ಟಮ್ಮು ಅಂದರೆ ಚರಂಡಿ ವ್ಯವಸ್ಥೆ ಸರಿಯಾಗಿ ಹಾಕಿಸಿ ನೀರೆಲ್ಲ ಸಲೀಸಾಗಿ ಹರ್ದು ಹೋಗೋ ಥರ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗತ್ತೆ